ನಾನು ಈ ಉಪಾಧ್ಯಾಯ ವೃತ್ತಿಯಲ್ಲಿ ಏಳು ವರ್ಷವರೆಗೂ ನಾನು ಕೆಲಸ ಮಾಡಿದ್ದೀನಿ ಆದರೆ ನನಗೆ ಸವಾಲು ಹಾಕಿದ ಪ್ರಾಜೆಕ್ಟ್ ಯಾವುದು ಅಂದರೆ ಈ ಕರೋನ ಆದ್ಮೇಲೆ ನನಗೆ ನ್ಯಾಸ್ಕಾಮ್ ಫೌಂಡೇಶನ್ ಕಡೆಯಿಂದ ಒಂದು ಪ್ರಾಜೆಕ್ಟ್ ಬಂದಿತ್ತು ಅದರಲ್ಲಿ ಒಂದು ವರ್ಷಕೆ ಆರ್ನೂರು ಜನ ಟ್ರೈನಿಂಗ್ ಮಾಡಿ ಅಂದರೆ ತರಬೇತಿ ಕೊಟ್ಟು ಅವ್ರಿಗೆ ಬಿ ಪಿ ಓ ರಿಟೇಲ್ ಮೆನೇಜ್ಮೆಂಟ್ ತರಬೇತಿ ಕೊಟ್ಟು ಅವ್ರಿಗೆ ನಾವು ಉದ್ಯೋಗ ಅವಕಾಶ ಮಾಡ್ಕೊಳ್ಳೋಂಥದ್ದು ಪ್ರಾಜೆಕ್ಟು ಈ ಪ್ರಾಜೆಕ್ಟಲ್ಲಿ ನಾವು ಏಳು ವರ್ಷದಿಂದ ನಾಲ್ಕು ತಿಂಗಳಿಗೆ ನಲ್ವತ್ತು ಜನ ನಾವು ಟ್ರೈನಿಂಗ್ ಮಾಡುತ್ತಿದ್ದೀವಿ ಆದರೆ ನ್ಯಾಸ್ಕಾಮ್ ಫೌಂಡೇಶನ್ ಕಡೆಯಿಂದ ಆರ್ನೂರು ಜನರೂ ಒಂದು ವರ್ಷಕ್ಕೆ ಮಾಡಬೇಕು ಅನ್ನುವಾಗ ನಾವು ಹೇಗೆ ಪ್ಲಾನ್ ಮಾಡಿದ್ವಿ ಅಂದರೆ ಆಫ್ಲೈನ್ ಆಂಡ್ ಆನ್ಲೈನ್ ಎರಡು ತರಬೇತಿ ನಾವು ಪ್ಲಾನ್ ಮಾಡಿದ್ವಿ ಈ ತರಬೇತಿಯಲ್ಲಿ ಒಂದು ದಿನ ನಮ್ಮ ನಲವತ್ತು ಜನ ಒಂದು ದಿನ ಕ್ಲಾಸ್ಗೆ ಬಂದರೆ ಮಾರನೇ ದಿನ ಅವರು ಆನ್ಲೈನ್ ಕ್ಲಾಸ್ ಮಾಡುವಂಥದ್ದು ಅದೇ ಥರ ಒಂದು ದಿನ ಆಫ್ಲೈನ್ ಮಾಡಿದ್ರೆ ಒಂದು ದಿನ ಆನ್ಲೈನ್ ಮಾಡೋದು ಈ ಥರ ನಾವು ಮೂರು ಸೆಂಟರ್ ಓಪನ್ ಮಾಡಿ ಆ ನ್ಯಾಸ್ಕಾಮ್ ಫೌಂಡೇಶನ್ಗೆ ನಾವು ಆರ್ನೂರು ಜನರೂ ಟ್ರೈನಿಂಗ್ ಮಾಡಿ ಉದ್ಯೋಗ ಅವಕಾಶ ಕಲ್ಪಿಸಲಾಯಿತು ಮತ್ತು ಈ ನ್ಯಾಸ್ಕಾಮ್ ಫೌಂಡೇಶನ್ ಅವರು ಈ ಆರ್ನೂರು ಜನರೂ ಟ್ರೈನ್ ಅಪ್ ಮಾಡಾದ್ಮೇಲೆ ಮತ್ತೆ ನಮಗೆ ಒಂದು ಚಾಲೆಂಜ್ ಕೊಟ್ಟರು ಅಂದ್ರೆ ಈ ಟ್ರೈನಿಂಗ್ ಆರ್ನೂರು ಜನರೂ ಆಫ್ಲೈನ್ ಆನ್ಲೈನ್ ಮಾಡ್ತಿರುವಾಗ ನಮಗೆ ಯಾವುದೇ ಬೆನಿಫಿಶರಿ ಫಾರ್ಮ್ ಅಂತ ಕೊಟ್ಟಿರಲಿಲ್ಲ ಯಾವಾಗ ನಮಗೆ ಪ್ರಾಜೆಕ್ಟು ಮುಗೀತಾ ಬಂತೊ ಒಂದು ತಿಂಗಳು ಅಲ್ಲಿ ಮುಗಿಯುತ್ತೆ ಅನ್ನುವಾಗ ನೀವು ಏನು ಆರ್ನೂರು ಜನ ಟ್ರೈನಿಂಗ್ ಮಾಡಿದ್ದೀರ ಅವ್ರದ್ದು ಎಲ್ಲ ಕುಟುಂಬ ಮಾಹಿತಿ ಬೇಕು ಮತ್ತೆ ಅವನು ಎಲ್ಲಿ ಜಾಬ್ ಮಾಡ್ತಿದ್ದಾರೆ ಉದ್ಯೋಗ ಮಾಡ್ತಿದ್ದಾರೆ ಮತ್ತು ಅವರು ಸಂಬಳ ಎಷ್ಟು ಯಾವ ಕಂಪೆನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರ ಕುಲ ಏನು ಅವ್ರ ತಂದೆ ತಾಯಿ ಏನು ಕೆಲಸ ಮಾಡ್ತಿದ್ದಾರೆ ಮತ್ತೆ ಅವ್ರು ಕೆಲಸ ಮಾಡ್ತಾಯಿರುವಂಥ ಫೋಟೋಗಳಾಗ್ಲಿ ಆಫರ್ ಲೆಟರ್ಸ್ ಅಂತಾಗಲಿ ಇದು ಹಾಲ್ರಡಿ ನಾವು ಕೊಟ್ಟಿದ್ವಿ ಮತ್ತೆ ನಾವು ಸ್ಟಾಟಿಂಗ್ ಅಂದರೆ ಒಂದು ಸ್ಟೂಡೆಂಟು ನಮ್ಮ ಸೆಂಟ್ರಗೆ ಜಾಯ್ನ್ ಆಗುವಾಗ ಜಸ್ಟ್ ನಾವು ಅವ್ರ ಸ್ಟೂಡೆಂಟ್ ಮಾಹಿತಿ ಮಾತ್ರ ತಗೊಳ್ತಾಯಿದ್ವಿ ಅಂದರೆ ತಂದೆ ನೇಮ್ ಅಂತದ್ದಾಗ್ಲಿ ಮತ್ತು ಅಡ್ರಸ್ಸು ತಾಯಿ ತಾಯಿ ಕೆಲಸ ಇದು ತಗೊಳ್ತಾಯಿದ್ವಿ ಮತ್ತೆ ಇದ್ದಕ್ಕಿದ್ದಂಗೆ ಒಂದು ತಿಂಗಳಲ್ಲೇ ಆರ್ನೂರು ಜನ ಡೇಟ ಬೇಕು ಅಂತ ಕೇಳುವಾಗ ನಾವು ನಮ್ಮ ಟೀಮ್ ಎಲ್ಲ ಹೆದ್ರಿಕೊಂಡು ಮತ್ತೆ ಸ್ಟೂಡೆಂಟ್ಸ್ಗೆ ಎಲ್ರಿಗೂ ಫೋನ್ ಮಾಡಿ ಮತ್ತೆ ನಿಮ್ಮ ಅಪ್ಪ ಏನು ಕೆಲಸ ಮಾಡ್ತಿದ್ದಾರೆ ನಿಮ್ಮ ಅಮ್ಮ ಏನು ಕೆಲಸ ಮಾಡ್ತಿದ್ದಾರೆ ನಿಮ್ಮ ವರ್ಷಕ್ಕೆ ಎಷ್ಟು ಆದಾಯ ನಿಮ್ಮ ಕಮ್ಯುನಿಟಿ ಏನು ಹಿಂದಿನ ಸೋರಿ ಹಿಂದೂನ ಮುಸ್ಲಿಮ್ಮ ಕ್ರಿಶ್ಚನ್ನ ಜೈನ ಈ ಥರ ನೂರ ಎರಡು ಕಾಲಮು ನಮಗೆ ಕೊಟ್ಟರು ಅಂದ್ರೆ ಆ ಸ್ಟೂಡೆಂಟೂ ತಂದೆ ತಾಯಿ ಕೆಲಸ ಮಾಡಿ ಮತ್ತು ಆ ಸ್ಟೂಡೆಂಟು ಕೆಲ್ಸಕ್ಕೆ ಹೋದಾದ್ಮೇಲೆ ವರ್ಷಕ್ಕೆ ಎಷ್ಟು ಆದಾಯ ಬರುತ್ತೆ ಅಂತಲೂ ನಾವು ಕ್ಯಾಲ್ಕ್ಯುಲೇಷನ್ ಮಾಡಿ ಕೊಡಬೇಕಾಗ್ತಿತ್ತು ಈ ಥರ ನಾವು ಹಗಲು ರಾತ್ರಿ ನಮ್ಮ ಟೀಮೆಲ್ಲ ಕಷ್ಟಪಟ್ಟು ಅವ್ರಿಗೆ ಸಪೋರ್ಟ್ ಮಾಡಿದ್ವಿ ಸಪೋರ್ಟ್ ಮಾಡಿ ನ್ಯಾಸ್ಕಮ್ ಅವ್ರಿಗೆ ಎಲ್ಲ ಡೇಟ ಕೊಟ್ವಿ ಎಲ್ಲ ಡೇಟ ಕೊಟ್ಟು ಮತ್ತೆ ನಮ್ಮ ಡೈರೆಕ್ಟರ್ಸ್ ಎಲ್ಲ ಸೇರಿ ನ್ಯಾಸ್ಕಾಮ್ ಫೌಂಡೇಶನ್ ಅವ್ರನ್ನು ಇನ್ವಯ್ಟ್ ಮಾಡಿದ್ವಿ ನಾವು ಬನ್ನಿ ನಮ್ಮ ಸೆಂಟ್ರಗೆ ಅಂತ ಅವ್ರು ಬಂದು ತುಂಬ ಖುಷಿ ಪಟ್ಟರು ನೀವು ಒಂದು ತಿಂಗಳಲ್ಲಿ ಇಷ್ಟು ಕೆಲಸ ಮಾಡಿದ್ದೀರ ಅಂದ್ರೆ ನಮಗೆ ತುಂಬ ಖುಷಿ ಆಯಿತು ನಮಗೆ ಡೌನರ್ ಏನು ಕೇಳಿದ್ದಾರೋ ಅದು ನೀವು ಆಗಲ್ಲ ಅಂತ ಹೇಳೋಕೆ ಅಂತ ನಾವು ಮಾಡ್ತೀವಿ ಅಂತ ನಮಗೆ ಟೈಮ್ಗೆ ನೀವು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಮ್ಮ ಕಡೆಯಿಂದ ಆಗಿರೋ ತಪ್ಪು ನೀವು ನಮ್ಮೇಲೆ ಹಾಕಿಲ್ಲ ನೀವು ಕಷ್ಟ ಪಟ್ಟು ಆರ್ನೂರು ಜನರೂ ನೀವು ಡೇಟಾ ಕಲೆಕ್ಟ್ ಮಾಡಿ ನಮಗೆ ಸಬ್ಮಿಟ್ ಮಾಡಿದ್ದಕ್ಕೆ ನಿಮಗೆ ನೆಕ್ಶ್ಟ್ ಮೂರು ಪ್ರಾಜೆಕ್ಟ್ ಕೊಡ್ತೀವಿ ಅನ್ನೋದು ನಮಗೆ ತುಂಬ ಎನ್ಕರೇಜ್ ಮಾಡಿದ್ರು ಇದರಿಂದ ನಾನು ಕಲ್ತಿದ್ದು ಏನು ಅಂದರೆ ಈ ಪ್ರಾಜೆಕ್ಟ್ ಅಂದರೆ ಯಾವುದೇ ಪ್ರಾಜೆಕ್ಟ್ ಬಂದ್ರೂ ಅದು ಚಾಲೆಂಜಾಗಿ ತಗೊಂಡು ಆನ್ ಟೈಮ್ ಒಂದು ದಿನ ಅಲ್ಲ ಎರ್ಡು ದಿನ ಟೀಮ್ ವರ್ಕ್ ಮಾಡಿ ಕಂಪ್ಲೀಟ್ ಮಾಡಿ ಕೊಟ್ಟಿದ್ರೆ ನಮ್ಮ ಆರ್ಗನೈಜೇಷನ್ ಬೆಳಿಯೋಕೂ ಇರುತ್ತೆ ಮತ್ತೆ ನಮ್ಮ ಆರ್ಗನೈಜೇಷನ್ಗೆ ಒಳ್ಳೆ ಹೆಸ್ರು ಬರುತ್ತೆ ಇದರಿಂದ ನಾನು ನ್ಯಾಸ್ಕಾಮ್ ಪ್ರಾಜೆಕ್ಟ್ ಚಾಲೆಂಜಾಗಿ ತಗೊಂಡು ಕಂಪ್ಲೀಟ್ ಮಾಡಿದ್ದಕ್ಕೆ ನನಗೆ ತುಂಬ ಇಷ್ಟ ಆಯ್ತು